ಹಾಂ ಹಲೋ ಅರಾಮಿದೀರೇನು ರೀ ಆಂ ನಾವು ಅರಾಮಿದೀವಿ ನೋಡಿರಿ ಊಂ ಮನೆಗೆಲ್ಲ ಅರಾಮ ಇದಾರೇನ್ರೀ ಊಂ ಎಲ್ಲರೂ ಅರಾಮಿದಾರೆ ನೋಡಿರಿ ಹ್ಞೂ ಶಾಲೆಗ್ ಹೋಗ್ಯಾರೇನು ರೀ ಹುಡುಗರು ಹಾಂ ಹೋಗ್ಯಾರೆ ನೋಡಿರಿ ಹ್ಞೂ ಮತ್ತೆ ರೀ ಏನು ಈ ಕಡೆ ಬಂದೇ ಇಲ್ಲ ಹ್ಞೂ ಅಲ್ಲಿ ನಿಮ್ಮ ಮನೆ ಕಡೆ ಏನಾರ ಜಾಗ ಏನಾರ ಐತೆನ್ರೀ ತೊಗೊಳೋಂಥದ್ದು ಹಾಂ ಹಾಂ ಅಂದರೆ ರೀ ನಮ್ಮ ರಿಲೇಟಿವ್ ಒಬ್ರಿಗೆ ಬೇಕಾಗಿತ್ತು ರೀ ಜಾ ಮನೆ ಕಟ್ಸೋದು ಅದಕ್ಕೆ ಏನು ಖಾಲಿ ಇದು ಐತೋ ಏನೋ ಹಂಗೆ ಕಟ್ಸಿದ್ದು ಐತೋ ಒಟ್ಟು ಕೇಳ್ಬೇಕಾಗಿತ್ ಅದಕ್ಕೆ ಹ್ಞೂ ಎಷ್ಟು ಇದು ರೋಡು ನೀರು ಐತೇನ್ರೀ ಹ್ಞೂ ಹ್ಞೂ ಎಷ್ಟು ರೀ ಜಾಗದ ರೇಟ್ ಎಷ್ಟು ರೀ

ಹಾಂ ಸ್ವಲ್ಪ ಕೇಳಿ ನೋಡಿರಿ ನಾವು ಮತ್ತೆ ನಾಳೆಗೆ ಬರ್ಬೇಕಂತ ಮಾಡೀವಿ ಹ್ಞೂ ಇಲ್ಲ ಅದು ಜಾಗ ಸ್ವಲ್ಪ ಒಬ್ರಿಗೆ ಬೇಕಾಗಿತ್ತು ಪಾಪ ಅವರಿಗೆ ಮನೇದು ವಾತಾವರಣ ಇದು ಇಲ್ಲ ಆ ಕಡೆ ಇದ್ದ ಕಡೆ ಅದಕ್ಕೆ ಸ್ವಲ್ಪ ಜಾಗ ನೋಡಿರಿ ನೋಡಿ ಒಂದೇಟು ಮಾತಾಡ್ತೀರೇನು ನೋಡಿ ಒಂದು ಹಾಂ ಆಮೇಲೆ ಸ್ವಲ್ಪ ಕೇಳಿ ನೋಡಿರಿ ಸ್ವಲ್ಪ ಅರ್ಜೆಂಟ್ ಐತಿ ಅದಕ್ಕೆ ಒಂದಿಷ್ಟು ದೊಡ್ದು ಲ್ಯಾಂಡ್ ಇದು ಮಾಡಿದ್ದು ಅಂದ್ರೆ